ಹಲೊ ಹೇಳಿ ಮ್ಯಾಮ್ ಹಾಂ ಅನ್ನಪೂರ್ಣ ಓಟೆಲ್ ಕೊಪ್ಪಳ

ಹಾಂ ಮೇಡಮ್ ಅಡ್ರೆಸ್ ಹೇಳ್ತೀರಾ ಮೇಡಮ್ ಅಡ್ರೆಸ್ ಹೇಳ್ತೀರಾ ಮೇಡಮ್ ಓಕೆ ಮೇಡಮ್ ಇದೆ ಹಾಂ ಮ್ಯಾಮ್ ಇದೆ ಹಾಂ ಹಾಂ

ಇಲ್ಲ ಮ್ಯಾಮ್ ನಾನು ಅದಕ್ಕೆ ಕ್ಷಮೆಯನ್ನು ಕೇಳ್ತೇನೆ ಯಾಕಂತಂದರೆ ಈಗ ಮತ್ತೆ ಅದೇ ತಪ್ಪು ಇನ್ನೊಂದು ಸಲ ಆಗ್ಲಾರ್ದಂಗೆ ನೋಡಿಕೊಳ್ತೀವಿ ಯಾಕಂದರೆ ನೀವು ನಮ್ಮ ಒಂದು ಓಟೆಲನ್ನ ಗುರ್ತಿಸಿ ಫೋನ್ ಮಾಡಿದ್ದೀರಲ್ಲ ಅದೇ ನಮ್ಗೆ ಖುಷಿ ನಾವು ಅದನ್ನು ರಿಪೀಟ್ ಮಾಡೋಲ್ಲ ಇನ್ನೊಂದು ಸಲ ಇಲ್ಲ ಮೇಡಮ್ ಇಲ್ಲ ಯಾಕಂದರೆ ನಮಗೆ ಕಸ್ಟಮರ್ದು ಫೀಡ್ಬ್ಯಾಕ್ ಕೂಡ ಇಮ್ ತುಂಬ ಇಂಪಾರ್ಟೆನ್ಟ್ ಆಗುತ್ತೆ ಯಾಕಂದರೆ ನಾವು ಯಾವ ರೀತಿ ಕೆಲಸ ಮಾಡ್ತಿದಿವಿ ಅಂತ ನಮಗೆ ಗೊತ್ತಿದ್ದರಲ್ಲ ಜನಕ್ಕೆ ಗೊತ್ತಿದ್ದರೆ ಅದು ತುಂಬ ಎಫೆಕ್ಟ್ ಅನ್ಸುತ್ತೆ ಇಲ್ಲಾಂತಂದರೆ ಅದು ತುಂಬ ನಮ್ಗೆ ಕಷ್ಟ

ಸರಿ ಸರಿ ಹಾಂ ಹಾಂ ಓಕೆ

ಸರಿ ಮ್ಯಾಮ್ ಈಗ ಅಂದರೆ ನಾವು ಪ್ಲಾಸ್ಟಿಕ್ಕನ್ನ ಬಳ್ಸೋದು ಬಿಟ್ಟರೆ ಈಗ ಮೊದ್ನೆದಾಗ್ಕಿಂತ ಮತ್ತೆ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ ಯಾಕಂತಂದರೆ ಪ್ಲಾಸ್ಟಿಕ್ಕನ್ನ ಹೊರ್ತು ಪಡಿಸಿ ನಾವು ಬೇರೆ ಒಂದು ಪ್ರಾ ಈಗ ಪೇಪರ್ ಮಾಡಿದ್ದರಲ್ಲಿ ಅದರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಏನೂ ಅಂದ್ಕೊಳ್ಬೇಡಿ ಓಕೆ ಅದೇ ನೀವು ಅಡ್ರೆಸ್ ನಮಗೆ ಮೇಲ್ ಮಾಡಿ ಮ್ಯಾಮ್ ಅಡ್ರೆಸ್ ಮೇಲ್ ಮಾಡಿ ನಾನು ಕಳ್ಸ್ತಿನಿ ತ್ಯಾಂಕ್ ಯು ಮ್ಯಾಮ್ ಓಕೆ ತ್ಯಾಂಕ್ ಯು